ಕರ್ನಾಟಕ ರಾಜ್ಯದ ಜನರು ತಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯಲು ಇಚ್ಛಿಸುತ್ತಾರೆ ನಾನು ಒಬ್ಬ ಕರ್ನಾಟಕದ ಪ್ರಜೆಯಾಗಿ ಜನ ಆಗಿ ಹೇಳ್ತಿದ್ದೇನೆ ನನ್ನ ಬಿಡುವಿನ ಸಮಯಗಳನ್ನು ನಾನು ಮನೆಯಲ್ಲಿ ನನ್ನ ಕುಟುಂಬದೊಂದಿಗೆ ಕಳಿಲಿಕ್ಕೆ ಇಚ್ಛೆಪಡ್ತೇನೆ ಯಾಕೆಂದ್ರೆ ನಾನು ಒಬ್ಬ ವಿದ್ಯಾರ್ಥಿ ಆಗಿರೋದರಿಂದ ನನ್ನ ಒಂದು ವಾರದ ವೇಳಾಪಟ್ಟಿ ಬಂದು ನಾನು ಒಂದು ವಾರದಲ್ಲಿ ಏಳು ದಿನ ಅಂದರೆ ನಾನು ಆರು ದಿನವೂ ಕೂಡ ನನ್ನ ಶಾಲೆ ನನ್ನ ಕಾಲೇಜಿನಲ್ಲೇ ಕಳೆಬೇಕಾಗ್ತದೆ ನನ್ನ ಕುಟುಂಬಸ್ಥರಿಗೆ ನನ್ನ ಫ್ಯಾಮಿಲಿಗೆ ನಾನು ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ನನ್ನ ಬಿಡುವಿನ ಸಮಯಗಳನ್ನು ನಾನು ಮನೆಯಲ್ಲೇ ಕಳೇತೇನೆ ಹಾಗೆ ಅದನ್ನು ಜಾಲತಾಣಗಳನ್ನು ತುಂಬ ಉಪಯೋಗಿಸ್ತೇನೆ ನಾನು ಇನ್ಸ್ಟಾಗ್ರಾಮಿನಲ್ಲಿ ರೀಲ್ಸ್ ಮಾಡ್ತೇನೆ ನೃತ್ಯ ಮಾಡ್ತೇನೆ ಸಿಂಗಿಂಗ್ ಮಾಡ್ತೇನೆ ಎಲ್ಲ ರೀತಿಯಾದಂತಹ ಕಲೆಗಳನ್ನು ಅಡವಳ್ಸ್ಕೊಂಡಿದ್ದೇನೆ ಅದೇ ರೀತಿ ವನ್ಯಜೀವಿ ರಾಷ್ಟೀಯ ಉದ್ಯಾನವನಗಳಿಗು ಹೋಗಿ ಅದನ್ನು ಎಂಜಾ ಅಂದರೆ ಅನುಭವ್ಸೋರು ಕೂಡ ತುಂಬ ಜನ ಇದ್ದಾರೆ ಬಿಡುವಿನ ಸಮಯಗಳಲ್ಲಿ ಹೋಗೋದು ಅನ್ನೋದಕ್ಕಿನ್ನ ಸ್ನೇಹಿತರೊಟ್ಟಿಗೆ ಹೋಗುವುದರಿಂದ ಅಲ್ಲಿರುವಂತಹ ಸಮಯ ಅಲ್ಲಿ ಕಳೆಯುವಂತಹ ಸಮಯಗಳು ನಮಗೆ ಅತೀ ಮೌಲ್ಯ ಆಗ್ತದೆ ಹಾಗೆ ನಾವು ನೇ ಅಂದರೆ ಪರಿಸರವನ್ನು ಸವಿಯೋವಂತಹ ಚಾ ಅನುಕೂಲಗಳು ನಮಗೆ ತುಂಬ ಆಗ್ತದೆ ಬೆಳಗ್ಗೆ ಬೆಳಗಿನ ಜಾವದಲ್ಲೇ ಪರಿಸರವನ್ನು ಆಸ್ವಾದಿಸುವಂತಹ ಗಳಿಗೆಗಳು ತುಂಬ ಕಡಿಮೆ ಜನರಿಗೆ ಸಿಗ್ತದೆ ಯಾಕೆಂದ್ರೆ ಕೆಲವೊಬ್ಬರು ಎಂಟಕ್ಕೇ ಕೆಲಸಕ್ಕೆ ಹೋಗಬೇಕಾಗ್ತದೆ ಇನ್ನು ಕೆಲವೊಬ್ಬರು ಎಂಟಕ್ಕೆ ಏಳಕ್ಕೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಬೇಕಾಗತ್ತದೆ ಅಮ್ಮಂದಿರು ಬಂದು ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಅವರ ಬ ಅವರ ಜೀವನ ಅದಕ್ಕೆ ಮೀಸಲಿಟ್ಟಿರ್ತಾರೆ ಯಾಕೆಂದ್ರೆ ಮಕ್ಕಳಿಗೋಸ್ಕರ ಅವರು ಚೆನ್ನಾಗಿರಲಿ ಅಂತ್ಹೇಳಿ ಅವರಿಗೋಸ್ಕರ ಆದರೂ ನಾವು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಪೊಸಿಷನ್ನಿಗೆ ಬಂದರೆ ಅವ್ರಿಗೂ ಕೂಡ ಹೆಮ್ಮೆ ಅನಿಸ್ತದೆ ಅಲ್ಲಾ ಹಾಗೆ ನಮ್ಮ ಬಿಡುವಿನ ಸಮಯದಲ್ಲಿ ನಾವು ವ್ಯಾಯಾಮ ಮಾಡುವ ಮಾಡಬಹುದು ಆದರೆ ನಾವು ವಿದ್ಯಾರ್ಥಿಗಳಿಗೆ ಆಗಲಿ ಅಥವಾ ಕೆಲಸಕ್ಕೆ ಹೋಗೋರಿಗೆ ಆಗಲಿ ಅದು ತುಂಬ ಕಷ್ಟ ಆಗ್ತದೆ ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ರಾತ್ರಿ ಮಲಗೋದು ತಡ ಆದರೆ ಬೆಳಗ್ಗೆ ಏಳೋದು ಕೂಡ ತಡ ಆಗ್ತದೆ ಇರೋ ಸಮಯದಲ್ಲಿ ಅವರು ಅವರನ್ನು ರೆಡಿ ಮಾಡಿಕೊಂಡು ತಮ್ಮ ಸಲಕರಣೆಗಳನ್ನು ತಗೊಂಡು ಅವರು ಶಾಲೆಗೆ ಹೋಗುವಷ್ಟರಲ್ಲೇ ತಡವಾಗಿ ಹೋಗಿರ್ತದೆ ಇನ್ನು ವ್ಯಾಯಾಮ ಮಾಡುವಷ್ಟು ಅವರಿಗೆ ಇರೋದಿಲ್ಲ ವ್ಯಾಯಾಮ ಮಾಡಲಿಕ್ಕೆ ಪೀಸ್ನೆಸ್ ಬೇಕಾಗ್ತದೆ ಸಮಯ ಬೇಕಾಗ್ತದೆ ಆದರೆ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಆಗಲಿ ಶಾಲಾ ಮಕ್ಕಳಿಗೆ ಆಗಲಿ ಇವೆರಡು ಸಿಗೋದಿಲ್ಲ ಅದರಿಂದಾಗಿ ಈಗ ವ್ಯಾಯಾಮ ಮಾಡುವಂಥವರು ಜಿಮ್ ಸೇರುವಂಥವ್ರು ಇಂಥವರನ್ನೆಲ್ಲ ಬಂದು ನಾವು ಕಲಾವಿದರಲ್ಲಿ ನೋಡಬಹುದು ಹಾಗೂ ಈಗ ಜಾಲತಾಣಗಳಲ್ಲಿ ಅದನ್ನೇ ಉದ್ಯೋಗ ಮಾಡಿಕೊಂಡಿರೋವಂತಹ ಕೆಲವೊಬ್ಬರನ್ನು ನಾವು ನೋಡ್ಬೋದು ಅವರು ಇದನ್ನೆಲ್ಲ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಸೌಂದರ್ಯ ಸೌಂದರ್ಯ ಮುಖ್ಯ ನಾವು ವ್ಯಾಯಾಮ ಮಾಡೋದ್ರಿಂದ ಸೌಂದರ್ಯವನ್ನು ಅಭಿವೃದ್ಧಿ ಮಾಡ್ಕೋಬೋದು ಜಿಮ್ ಮಾಡೋದರಿಂದ ನಮ್ಮ ದೇಹದ ಸೌಂದರ್ಯವನ್ನು ಹೆಚ್ಚಿಸ್ಕೋಬೋದು ಇದೇ ರೀತಿ ಉ ನಮಗೆ ಸಿಗುವಂತಹ ಸ ವೇಳೆಯನ್ನು ನಮಗೆ ಇಷ್ಟ ಬಂದಂತಹ ರೀತಿ ನಾವು ಕಲ್ಪನೆ ಮಾಡಿಕೊಳ್ಳೋದ್ರಿಂದ ನಮ್ಮ ಸುತ್ತಮುತ್ತಇರೋರಿಗು ಕೂಡ ಸಮಯ ಕೊಡೋದರಿಂದ ಎಲ್ಲ ಸುಧಾರಿಸ್ತದೆ ಎಲ್ಲ ಆರಾಮ ಆಗ್ತದೆ ಅಂತ ನನಗೆ ಅನಿಸ್ತದೆ